ಹಿಂದಿನ ಕಾಲ್ದಲೆಲ್ಲ ಹೂವು ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ಮಾರುಕಟ್ಟೆಗೆ ಹೋಗಿ ತರುವಂತಹ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕಂದರೆ ಹಳ್ಳಿಗಳಲ್ಲೇ ಗಿಡಗಳನ್ನೆಲ್ಲ ಮರಗಳನ್ನೆಲ್ಲ ಬೆಳ್ಸೋದ್ರ ಮೂಲಕ ಹೂವು ಹಣ್ಣು ಅಥ್ವ ತರಕಾರಿ ಆಗಿರ್ಬೋದು ಈ ರೀತಿಯಾದಂಥ ಯಾವುದೇ ರೀತಿಯ ಸೇವನೆಯ ಸಂಪನ್ಮೂಲಗಳು ಸಿಕ್ತಯಿದ್ವು ಈಗ ನಾವು ಒಂದು ನಮ್ಮ ಮನೆಯ ಮುಂದ್ಗಡೆ ಕೆಲವೊಂದು ಗಿಡಗಳನ್ನು ನೆಡ್ತಿವಿ ಆ ಗಿಡಗಳು ಕೇವಲ ಶೋಗಾಗಿ ಅವು ಬರಿ ಹೂವುಗಳು ಬಿಡುತ್ತೆ ಅದನ್ನು ನಾವು ಪೂಜೆಗೆ ಅಂತ ಹೇಳ್ಬಿಟ್ಟು ಅದನ್ನು ತಗೋಳೋದಿಲ್ಲ ಬಳಸೋದಿಲ್ಲ ಮನೆ ಮುಂದೆ ಗಿಡಗಳನ್ನು ನಾವು ನಮ್ಮ ಮನೆ ಸುಂದರವಾಗಿ ಕಾಣಲಿ ಮನೆ ವಾತಾವರಣ ಸುಂದರವಾಗಿ ಕಾಣಲಿ ಅನ್ನೋ ಕಾರಣಕೋಸ್ಕರ ಗಿಡಗಳನ್ನು ನೆಡೋದು ಕೂಡ ಇದೆ ಈಗ ನಾವು ಯಾವ ರೀತಿಯ ಗಿಡಗಳನ್ನು ಬೆಳಸ್ತೀವಿ ಅನ್ನೋಕ್ಕೆ ಹೋದ್ರೆ ಹೂವು ಹಣ್ಣು ತರಕಾರಿ ಎಲ್ಲ ರೀತಿ ಗಿಡಗಳು ಎಲ್ಲ ರೀತಿ ಗಿಡಗಳನ್ನು ನಾವು ಬೆಳೆಸ್ಲೇಬೇಕಾದಂಥ ಅವಶ್ಯಕತೆ ಬೇ ಅವಶ್ಯಕತೆಯಿದೆ ಹೂವು ಖಂಡಿತವಾಗಿಯು ನಮಗ್ ಬೇಕಾಗುತ್ತೆ ಹಣ್ಣಿನ ಗಿಡಗಳು ಅಂತ ಬೆಳೆದಾಗ ನ ಹೇಳಿದಾಗ ಹಣ್ಣಿನ ಗಿಡಗಳು ನಾವೀಗ ಗಿಡಗಳನ್ನು ಹಾಕಿದ್ದೀವಿ ಅಂದರೆ ಅದು ಬೆಳೆದು ದೊಡ್ಡ ಮರ ಆಗೋ ತನಕ ನಮಗೆ ನಾವು ಅದಕ್ಕೆ ಪೋಷಣೆಯನ್ನ ನೀಡಬೇಕು ಅದ್ರ ಮೂಲಕ ಅದು ಪೋಷಣೆ ಚೆನ್ನಾಗಿ ಆಗಿ ಆ ಗಿಡಗಳು ಮರ ಗಿಡ ಮರ ಆಗಿ ಪರಿವರ್ತನೆಯಾಗಿ ಚೆನ್ನಾಗಿ ಬೆಳೆಸಿ ಆದ್ಮೇಲೆ ಕೂಡ ಚೆನ್ನಾಗ್ ಬೆಳ್ಸಿ ಆದ್ಮೇಲೆ ಮಾತ್ರ ನಾವು ಅದ್ರಿಂದ ಹಣ್ಣನ್ನು ಪಡ್ಕೊಬೋದು ತರಕಾರಿ ತರಕಾರಿ ಏನೋ ಅಷ್ಟೇ ಕೆಲವೊಂದು ತರಕಾರಿಗಳು ಬಳ್ಳಿಯ ಮೂಲಕ ಕೂಡ ತರಕಾರಿ ಬೆಳಿತ ಅದ್ಕಿಂತ ಹೇ ಅದಕ್ಕೆ ಹೆಚ್ಚಿನ ಸಮಯಗಳು ಬೇಕಾಗೋದಿಲ್ಲ ತರಕಾರಿ ಗಿಡಗಳು ಬೆಳ್ಸೋದಕ್ಕೆ ನಾನು ನಾನು ಈಗ ವೈಯಕ್ತಿಕವಾಗಿ ಒಂದು ಗಿಡವನ್ನು ಬೆಳ್ಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ತರಕಾರಿ ಗಿಡಗಳನ್ನು ಬೆಳೆಸ್ಬೋದು ಯಾಕಂದರೆ ನಾವು ದಿನನಿತ್ಯವಾಗಿ ನಮಗೆ ತರಕಾರಿಗಳು ಊಟಕ್ಕಾಗಿ ಬೇಕಾಗಿ ಬೇಕಾಗುತ್ತೆ ನಾವೀಗ ಏನಾದ್ರು ಒಂದು ಅಡಿಗೆ ಮಾಡ್ತಾಯಿದ್ದೀವಿ ಅಂದರೆ ಆ ಅಡಿಗೆಗೆ ತರಕಾರಿ ಬೇಕಾಗುತ್ತೆ ಆ ಕಾರಣದಿಂದ ನಾನು ಹೆಚ್ಚಾಗಿ ತರಕಾರಿ ಗಿಡಗಳನ್ನೇ ಬೆಳೆಸಲು ಇಷ್ಟ ಪಡ್ತೀನಿ